ಹಾಂ ನಾವೇ ರೀ ಮಾತಾಡ್ತಿರೋದು ಸಿಗ್ತವೆ ರೀ ಸೌತೆಬೀಜ ಆಮೇಲೆ ಟಮೊಟೊ ಬೀಜ ಹಾಂ ಆಮೆ ಆಮೇಲೆ ಬದನೆಕಾಯಿ ಆಮೇಲೆ ಈ ಪಾಲಕ್ ಸೊಪ್ಪಿನ ಬೀಜ ಎಲ್ಲ ಥರದ ಬೀಜಗಳು ಕೂಡ ಸಿಗ್ತವೆ ನಮ್ಮಲ್ಲಿ ಬೆಳೆ ಎಲ್ಲ ಚೆನ್ನಾಗಿ ಬರ್ತವೆ ರೀ ಮೇಡಮ್ ಒಂದು ಪಾಕೀಟೂ ನೂರೈವತ್ತು ಇನ್ನೂರು ಆಮೇಲೆ ನಾ ಎಂಬತ್ತು ರೂಪಾಯಿ ನೂರು ರೂಪಾಯಿ ಆ ಥರದ್ದೆಲ್ಲ ಇದೆ ನಮ್ಮಲ್ಲಿ ಎಲ್ಲ ಬೀಜಗಳು ಕೂಡ ಚೆನ್ನಾಗಿ ಸಿಗ್ತವೆ ಚೆನ್ನಾಗು ಬೆಳೀತಾವೆ ಹಾಂ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಇರ್ತವೆ ಇಲ್ಲ ರೀ ಮೇಡಮ್ ಮಾರ್ಕೆಟ್ ರೇಟೇ ಹಾಗಿದೆ ಮೇಲೆ ಬರ್ತದೆ ರೀ ಮೇಡಮ್ ಅದಕ್ಕೆ ನಾವು ಗ್ಯಾರಂಟಿ ಮೇಲೆ ಹೇಳ್ತಾಯಿದ್ದೀವಲ್ಲ ನಿಮ್ಗೆ ಬೇಕಿದ್ರೆ ತಗೊಂಡೋಗಿ ಸ್ಯಾಂಪಲ್ ಹಾಕಿ ನೋಡ್ರಿ ಒಂದು ಪಾಕೀಟು ಇಲ್ಲ ಮೇಡಮ್ ಅಂಥವು ಸಿಗೋಲ್ಲ ಓನ್ಲಿ ತರಕಾರಿ ಬೀಜಗಳು ಅಷ್ಟೇ ಹೀರೇಕಾಯಿ ಆಂ ಹೀರೇಕಾಯಿ ಆ ಥರ ಎಲ್ಲ ಬೀಜಗಳು ಸಿಗ್ತವೆ ತರಕಾರಿ ಸೊಪ್ಪಿನ ಬೀಜ

ಹ್ಞೂ ರೀ ಮ್ಯಾಮ್ ಹೆಚ್ಗೆ ತೊಗೊಳ್ರಿ ಮೇಡಮ್ ಎರಡೇ ಪಾಕೀಟ್ ಅಂದ್ರೆ ಕಮ್ಮಿ ಆಗ್ತಾವಲ್ವ ಹಾಂ ಆಯಿತು ಮೇಡಮ್ ಕೊಡ್ತೀವಿ ತಗೊಳ್ರಿ